ಕೈಗಾರಿಕೆ ಉದ್ಯಮಗಳು ಅಂದರೆ ಗ್ರಾನೈಟು ಪಶು ದನ ಉಜ್ಜುವಿಕೆ ವಿತರಣೆ ಹೀಗೆ ಕೈಗಾರಿಕೆ ಉದ್ಯಮಗಳು ಆರ್ಥಿಕ ಅಭಿವೃದ್ದಿ ಸವಾಲು ಅವಕಾಶ ಇವನ್ನೆಲ್ಲಾ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಸ್ಥಳೀಯ ಕೈಗಾರಿಕೆ ಉದ್ಯಮಗಳು ಕೊಡ್ತಾ ಇದ್ದಾವೆ ಹಾಗೇ ಅವುಗಳಿಂದ ಬಹಳಷ್ಟು ಉಪಯೋಗಕಾರಿ ಆಗ್ತಾ ಇದೆ ಕೆಲವು ಕೈಗಾರಿಕಾ ಉದ್ಯಮಗಳು ಇಲ್ಲಿ ಕೈಗಾರಿಕಾ ಉದ್ಯಮಗಳು ಅಂದರೆ ಬಟ್ಟೆ ತಯಾರಿಸುವ ಉದ್ಯಮ ಗಾರ್ಮೆಂಟ್ಸ್ ಆಗಿರ್ಬೋದು ಇಂತಹ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಬಹಳಷ್ಟು ಅನುಕೂಲತೆ ಇದೆ ಮತ್ತೆ ಅಲ್ಲಿ ಮಕ್ಕಳು ಅವರು ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವ್ರ ಮಕ್ಳನ್ನ ನೋಡ್ಕೊಳ್ಳುವಂತ ಅನುಕೂಲತೆಗಳು ಇವೆ ಹಾಗೆ ಮಕ್ಳನ್ನ ನೋಡಿಕೊಳ್ಳೋ ಅನುಕೂಲತೆಗಳು ಇದೆ ಮತ್ತೆ ಮನೆಗಳಿಗೆ ಹತ್ತಿರವಾಗಿರುವ ಕಡೆಯೇ ಕೆಲವು ಜನ ಸೇರ್ಕೋತಿದ್ದಾರೆ ಆ ಹಾಗೇ ಅವರವರ ಅನುಕೂಲ ಮತ್ತು ಉದ್ಯಮಗಳ ಕೈಗಾರಿಕೆ ಉದ್ಯಮಗಳು ಬಹಳ ಬೇಗ ಎತ್ತ ಎತ್ತರಕ್ಕೆ ಬೆಳೆಯುತ್ತಿದೆ ಅವರ ಪರಿಶ್ರಮದೊಂದಿಗೆ ಈ ಗ್ರಾನೈಟ್ಸ್ ಉದ್ಯಮಗಳಾಗಿರ್ಬೋದು ಈ ಈಗ ಮನೆ ಕಟ್ಟುವುದು ಹೆಚ್ಚಿಗೆ ಆಗಿದೆ ಮನೆ ಉರುಳ್ತಾ ಇರ ಮನೆ ಉರುಳ್ತಾ ಇರುತ್ತೆ ಮತ್ತೆ ಆ ಕಟ್ಟಡ ಮತ್ತೆ ನಿರ್ಮಾಣ ಆಗ್ತಾ ಇರುತ್ತೆ ಹಾಗಾಗಿ ಈ ಗ್ರಾನೈಟ್ ಉದ್ಯಮಗಳಿಗು ಏನು ಗ್ರಾನೈಟ್ ಉದ್ಯಮಗಳು ಕೂಡ ಉದ ಸ್ಥಳೀಯ ತುಮಕೂರು ಜಿಲ್ಲೆಯಲ್ಲಿ ನಡಿತಾ ಇದೆ ಇವ ಇವುಗಳಿಗೆ ಇರುವ ಅವಕಾಶಗಳು ಏನು ಅಂದರೆ ಬಹಳ ಮನೆಗಳು ಮ ಕಟ್ಟಿರುವ ಮನೆಗಳನ್ನ ಉರುಳಿಸಿ ಮತ್ತೆ ಮತ್ತೆ ಬಹಳಷ್ಟು ಕಡೆ ಮತ್ತೆ ಆ ಮನೆಗಳನ್ನು ಕಟ್ ಕಟ್ಟೋಕೆ ಶುರು ಮಾಡ್ತಿದ್ದಾರೆ ಆದ್ರಿಂದ ಈ ನಲ್ಲಿ ಮನೆಗೆ ಬೇಕಾಗಿರುವ ಸಾಮಗ್ರಿಗಳು ಎಲ್ಲವು ಮತ್ತೆ ಮತ್ತೆ ಉಪಯೋಗಕ್ಕೆ ಬರ್ತಿದೆ ಹಾಗಾಗಿ ಎಲ್ಲ ಉದ್ಯಮಗಳಿಗೆ ಅದರ ಆ ಅವಶ್ಯಕತೆಗೆ ತಕ್ಕಂತೆ ವ್ಯಾಪಾರಗಳು ನಡೆಯುತ್ತಿದೆ